ನನ್ನ ಫೋನ್ ಏನಾದರೂ ಹಾಳಾದರೆ ಇಲ್ಲ ಲ್ಯಾಪ್ಟಾಪ್ಸ್ ಏನಾದರೂ ಹಾಳಾದರೆ ದುರ್ಗದಲ್ಲಿ ಮೊಬೈಲ್ ಸೆಂಟರ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗಿಬಿಟ್ಟು ನನ್ನ ಸಮಸ್ಯೆಯನ್ನು ಹೇಳುತ್ತೇನೆ ಲೈಕ್ ಇವಾಗ ನನ್ನ ಡಿಸ್ಪ್ಲೇ ಹೋಗಿದ್ದರೆ ನಾನು ಅವ್ರ ಹತ್ತಿರ ಹೇಳ್ತೀನಿ ಸರ್ ನನ್ನ ಡಿಸ್ಪ್ಲೇ ಹೋಗಿದೆ ಈ ತರ ಡಿಸ್ಪ್ಲೇ ರೆಡಿ ಮಾಡಿಕೊಡಿ ಅಂತ ಕೇಳ್ತೀನಿ ಇಲ್ಲ ಲ್ಯಾಪ್ಟಾಪ್ ಡಿಸ್ಪ್ಲೇಸ್ ಎಲ್ಲ ಹೋಗಿದ್ದರೆ ಲ್ಯಾಪ್ಟಾಪ್ ಡಿಸ್ಪ್ಲೇನ ರೆಡಿ ಮಾಡಿಕೊಡಿ ಸರ್ ಅಂತ ಡೈರೆಕ್ಟಾಗಿ ಸೇವಾ ಕೇಂದ್ರಗಳನ್ನ ಲೈಕ್ ಫೋನ್ ಸೆಂಟರ್ಸ್ ಕಾಲ್ಡ್ ಲ್ಯಾಪ್ಟಾಪ್ ಸೆಂಟರ್ಸಲ್ಲಿಗೆ ವಿಸಿಟ್ ಕೊಟ್ಟು ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಇಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ತುಂಬ ಜನರು ಕೇಳಬೇಕು ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲಿ ಬೇಗ ರಿಪೇರಿ ಮಾಡಿಕೊಡ್ತಾರೆ ಅಂತ ಕೇಳಿ ವಿಚಾರಿಸಿ ಹೋಗೋದು ಉತ್ತಮವಾದ ಸೇವಾ ಕೇಂದ್ರಗಳು ಸಿಗೋದು ದುರ್ಗದಲ್ಲಿ ಸ್ವಲ್ಪ ರೇರ್ ಅದೇ ಬ್ಯಾಂಗ್ಲೂರು ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದರೆ ತುಂಬ ಚೆನ್ನಾಗಿ ವರ್ಕು ಆಗುತ್ತೆ ಬೇಗ ಕಂಪ್ಲೀಟ್ ಆಗುತ್ತೆ ಬಟ್ ಕಾಸ್ಟು ಆಗಿರುತ್ತೆ ದುರ್ಗದಲ್ಲಿ ಒಂದೆರಡು ದಿನ ಲೇಟ್ ಆಗುತ್ತೆ ಬಟ್ ಇಲ್ಲು ವರ್ಕ್ ಮಾಡಿಕೊಡ್ತಾರೆ ಬಟ್ ಸ್ವಲ್ಪ ಸಿಗೋದು ಲೇಟಾಗಿ ಸಿಗುತ್ತೆ